ಹಲೋ ಸರ್ ನಮಸ್ತೆ ಸರ್ ಸರ್ ನನ ಹೆಸರು ಹಾಂ ನಮಸ್ತೆ ಸರ್ ನನ್ನ ಹೆಸರು ಪುಷ್ಪ ಅಂತ ನನ್ನ ಹಾಂ ಸರ್ ಏನು ಇಲ್ಲ ನನ್ನ ಮಗಳದ್ದು ಮದುವೆ ಫಿಕ್ಸ್ ಆಗಿದೆ ಹಾಂ ಮಗಳದ್ದು ಮದುವೆ ಫಿಕ್ಸ್ ಆಗಿರೋದ್ರಿಂದ ನಮಗೆ ಹಿಂದು ಸಂಪ್ರದಾಯ ನಮ್ಗೆ ಅಷ್ಟು ಗೊತ್ತಿಲ್ಲ ಈಗ ಶಾಸ್ತ್ರಾ ಎಲ್ಲ ಕೇಳಿದ್ದೀವಿ ನಾವು ಇಲ್ಲೇ ಸರ್ ಮೈಸೂರಿನವ್ರು ಮೈಸೂರಿನವ್ರು ಸರ್ ಹಾಂ ಸರ್ ಹೇಗೆ ಅಂತ ಹೇಳ್ತಿರಾ ಸರ್ ಹ್ಞೂ ಹಾಂ ಇದೆ ಸರ್ ಇದೆ ಸರ್ ಜಾತಕ ಎಲ್ಲ ಇದೆ ಸರ್

ಹಾಂ ಸರ್ ತಗೊಂಡು ಬರ್ತೀನಿ ಸರ್ ಜಾತಕ ತಗೊಂಡು

ಹಾಂ ಹುಡುಗ ಹುಡುಗಿ ನೋಡಿದ್ದೀವಿ ಸರ್ ಹಾಂ ಇಬ್ಬರು ನೋಡ್ಕೊಂಡು ಬಂದಿದ್ದೀವಿ ಸರ್ ಎ ಹಾಂ ಹಾಂ ವಿಚಾರ್ಸಿದ್ದೀವಿ ಸರ್ ವಿಚಾರ್ಸಿದ್ದೀವಿ ಸರ್ ಸರ್ ಈಗ ಹೆಂಗೇಜ್ಮ್ ಈಗ ನಾವು ಶಾಸ್ತ್ರನ ಹೆಂಗೆ ಮಾಡ್ಬೌದು ಸರ್ ನಮ್ಗೆ ಈಗ ಶಾಸ್ತ್ರಕ್ಕೆ

ಹ್ಞೂ ನಮ್ಮಲ್ಲಿ ಇಲ್ಲ ಸರ್ ಅದೇ ಸರ್ ನಮಗೆ ಗೊತ್ತಿಲ್ಲ ನಾವು ಇಂಟರ್ ಕಾಸ್ಟ್ ಮದುವೆ ಆಗಿರೋದು ಅದಿಕ್ಕೆ ನಾವು ನಿಮ್ಮನ್ನು ಕೇಳೋದಂತ ಮಾ ಇದು ಮಾ ಆಯಿತು ಸರ್ ನಾಳೆ ಜಾತಕ ತಗೊಂಡು ಬರ್ತೀನಿ ಸರ್ ಆಯಿತು ಸರ್ ಜಾತಕ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು